ಮನೋರಂಜನಾ ಚಟುವಟಿಕೆಗಳು ನನ್ನ ಪ್ರಕಾರ ನಮಗೆ ಯಾವುದೆಲ್ಲಾ ಸಂತೋಷ ಕೊಡುತ್ತೋ ಅದು ಮನರಂಜನಾ ಚಟುವಟಿಕೆಗಳು ಹಾಗಾದರೆ ನಮ್ಮ ಪ್ರದೇಶದಲ್ಲಿ ನೋಡೋದಾದರೆ ತುಂಬ ಕಲಿಸು ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಹೇಳ್ಬೌದು ಸೊ ಲ ಯಾವ್ತರ ಅಂತ ಅಂದರೆ ಭರತನಾಟ್ಯಮ್ ಹಾಡು ಹೇಳೋದು ನೃತ್ಯ ಮತ್ತು ಚಿತ್ರಕಲಾ ವಿಭಾಗದಲ್ಲಿ ಈ ಥರ ತುಂಬ ಇನ್ನು ನಮ್ಮ ಚಿಕ್ಕಮಗಳೂರು ಕಡೆ ಬಂದರೆ ಯಕ್ಷಗಾನ ಈ ಥರ ಹಲವಾರು ಹಲವಾರು ಮನರಂಜನಾ ಚಟುವಟಿಕೆಗಳನ್ನ ನೋಡ್ತಾ ಹೊಗ್ತೀವಿ ಈಗ ಎಲ್ಲ ಥರ ಚಟುವಟಿಕೆಗಳು ಅದೊಂದು ಮನರಂಜನೆ ಕೊಡೋದು ಕೊಡ್ತಿದೆ ಅನ್ನೊದನ್ನು ನಾವು ಎಲ್ಲ ಕಡೆ ನೋಡೋದಾದರೆ ಯಾವ್ತರ ಇರ್ಬೌದಂದರೆ ಅಡುಗೆ ಮಾಡೋದು ಕೂಡ ಇವಾಗ ಒಂದು ಮನರಂಜನಾ ಚಟುವಟಿಕೆ ಸೊ ಯಾಕೆ ಅಂದರೆ ಟಿ ವಿಲು ಕೂಡ ನೋಡ್ತಾ ಇರ್ತಿವಿ ಈಗ ಇಟೀಸ್ ಲೈಕ್ ಅ ಪ್ರೋಗ್ರಾಮ್ ಅದೇ ಒಂದು ಪ್ರೋಗ್ರಾಮ್ ಆಗ್ಬಿಟಿದೆ ಎಂಟಟೈನ್ಮೆಂಟ್ ಪ್ರೋಗ್ರಾಮ್ ಆಗಿರೋದರಿಂದ ಸೊ ಅದನ್ನು ಕೂಡ ನಾವು ಒಂದು ಚಟುವಟಿಕೆ ಅಂತ ಅನ್ಕೋಬೌದು ಹೀಗೆ ಹಲ್ವಾರು ಚಟುವಟಿಕೆಗಳಿದೆ ಇನ್ನು ಕರಾವಳಿ ಪ್ರದೇಶ ಅಂದರೆ ಚಿಕ್ಕಮಗ್ಳೂರ್ ಕಾಫಿ ನಾಡು ಈ ಥರ ನೋಡೊದಾದರೆ ತುಂಬ ಚಟುವಟಿಕೆಗಳಿದೆ ಅದೇ ಯಕ್ಷಗಾನ ಅಡುಗೆ ಮಾಡೋದು ಚಿತ್ರಕಲೆ ಹಾಗೆ ಮುಂತಾದು ಮೊದ್ಲೆ ಹೇಳಿದಂಗೆ ಥ್ಯಾಂಕ್ ಯು